ನಾನೊಂದು ಮೈಸೂರು ಸಿಲ್ಕ್ ಸೀರೆ ತಗೊಂಡೆ ಗೊತ್ತಾ ಎಷ್ಟು ಕ್ವಾಲಿಟಿ ಚೆನ್ನಾಗಿದೆ ಅಂದರೆ ಆಮೇಲೆ ಪ್ರೈಸು ಅಷ್ಟೇನೆ ಬೆಲೆಯೂ ತುಂಬ ಕಡಿಮೆ ಇದೆ ಆ ಕಲರಿಗೋಸ್ಕರ ಎಷ್ಟು ದಿನ ಹುಡುಕ್ತಾಯಿದ್ದೆ ಸಿಗ್ತಾನೇ ಇಲ್ಲ ನನಗೆ ನಮ್ಮ ಅಕ್ಕನಿಗೂ ಹೇಳಿಟ್ಟಿದ್ದೆ ನಮ್ಮ ಕಸಿನ್ನಿಗೂ ಹೇಳಿಟ್ಟಿದ್ದೆ ದೊಡ್ದಮ್ಮನ ಮಗಳು ಇದ್ದಾಳೆ ಅವ್ಳಿಗೆ ಹೇಳಿಟ್ಟಿದ್ದೆ ಬೆಂಗಳೂರಲ್ಲಿ ನಮ್ಮ ಬ್ರದರ್ ಇದ್ದಾನೆ ಅವ್ನಿಗೆ ಹೇಳಿಟ್ಟಿದ್ದೆ ಎಲ್ಲರಿಗೂ ಹೇಳಿದ್ದೆ ನಾನು ಆ ಕಲರ್ ಬೇಕಿತ್ತು ಅಂತ ಎಲ್ಲೂ ಸಿಕ್ತಾನೆ ಇರಲಿಲ್ಲ ಕೊನೆಗೆ ಮಾರ್ಕೆಟಲ್ಲಿ ಎಲ್ಲ ಹುಡುಕಿದೆ ಎಲ್ಲ ಅಂಗ್ಡಿಯಲ್ಲೂ ಸಿಗ್ತಾನೆ ಇಲ್ಲ ಮತ್ತು ಬೇರೆ ಊರಿಗೆ ಹೋದರೆ ಯಾರಾದರೂ ಮಾಮನ ಮನೆಗೆ ಹೋಗಿದ್ದೆ ಅಲ್ಲಿ ಹೋದಾಗೂ ಅದೇ ಒಂದೇ ಕೆಲಸ ಆಗ್ಬಿಟ್ಟಿತ್ತು ನನಗೆ ಹುಡುಕೋದೇ ಹುಡ್ಕೋದ್ ಆ ಅದೇ ಕಲರ್ ಬೇಕಿತ್ತು ಬೇರೆ ಕಲರ್ ಎಲ್ಲ ಸಿಕ್ತಾ ಇತ್ತು ಆದರೆ ಅದು ಸಿಕ್ತಾ ಇರಲಿಲ್ಲ ಸಿಕ್ರೂ ಬೆಲೆ ಜಾಸ್ತಿ ಹೇಳೋರು ಅದು ನಂಗೆ ಕೊಂಡ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಆಮೇಲೆ ಅಕ್ಕಾನೂ ಒಂದೆರಡು ಕಲರ್ ತೋರ್ಸಿದ್ಳು ಅದು ಇಷ್ಟ ಇತ್ತು ಆದರೆ ನನಗೆ ಬೇಕಿರೊ ಕಲರ್ ಸಿಕ್ತಾನೆ ಇರಲಿಲ್ಲ ಅದು ಕೊನೆಗೆ ಒಂದು ಮೈಸೂರಿಗೆ ಹೋಗಿದ್ದೆ ಮೈಸೂರಿಗೆ ಹೋದಾಗ ನನಗೆ ಅಲ್ಲಿ ಮ ರೇಷ್ಮೆ ಸೀರೆ ಎಲ್ಲ ತುಂಬ ಪ್ರಸಿದ್ಧ ಅಲಾ ಅಲ್ಲೇ ನನಗೆ ತೊ ಸುಮಾರು ಹುಡುಕಿದ್ಮೇಲೆ ಸಿಕ್ತು ಅದು ಒಂದು ಕಲರ್ ನನಗೆ ಯಾವ್ದು ಬೇಕಿತ್ತು ಅದೇ ಕಲರನೇ ಸಿಕ್ಕಿತು ತುಂಬ ಚೆನ್ನಾಗಿದೆ ಆಮೇಲೆ ಇನ್ನೊಂದು ಕಲರ್ ಇತ್ತು ನಾನು ತಗೊಳೋಕೆ ಹೋಗಿರೋದು ಒಂದು ಕಲರ್ ಆದ್ರೆ ಇನ್ನೊಂದು ಕಲರ್ ತುಂಬ ಇಷ್ಟಾಗಿಬಿಡ್ತು ಅದನ್ನು ಕಲರ್ ನಾನು ಬೇಕಿತ್ತು ಅದು ಬೇಕಿತ್ತು ತಗೊಂಡೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಎಷ್ಟು ಸೂಪರ್ ಆಗಿದೆ ಹಾಗೆಯೇ ಬೆಲೆಯೂ ಕಡ್ಮೆ ಇದೆ ರೀಸ್ನೇಬಲ್ ಬೇರೆ ಕಡೆ ಎಲ್ಲ ಹೋಲಿಸಿದ್ರೆ ಹೋಲಿಸಿ ನೋಡಿದರೆ ತುಂಬ ಕಡಿಮೆ ಇದೆ ಬೆಲೆ ಒಂದೊಂದ್ ಮಾಲಲ್ಲಿ ಎಲ್ಲವೂ ಹುಡುಕಿದ್ದೆ ನಾನು ಮಾಲಲ್ಲಿ ರೇಟ್ ಜಾಸ್ತಿ ಹೇಳ್ತಾರೆ ಯಾವಾಗ್ಲೂ ರೇಟ್ ಜಾಸ್ತಿ ಹೇಳ್ತಾರೆ ಅವರು ಆದರೆ ಇವರು ರೀಸ್ನೇಬಲ್ ಕೊಟ್ಟರು ರಿಟೆಲ್ ಮಾರೋರಲ್ಲಾ ತುಂಬ ರೀಸ್ನೇಬಲ್ ಕೊಟ್ಟರು ರೇಟ್ ಮತ್ತು ಬೇಕಿದ್ದರೆ ನಮ್ಮ ಅಂಗಡಿಗೇ ಬನ್ನಿ ಅಂತೆಲ್ಲಾ ಕಾರ್ಡೆಲ್ಲ ಕೊಟ್ಟಿದ್ದಾರೆ ವಿಸಿಟಿಂಗ್ ಕಾರ್ಡೆಲ್ಲ ಕೊಟ್ಟಿದ್ದಾರೆ ಸುಮಾರು ಕಲರ್ ಇದೆ ನಮ್ಮ ಹತ್ತಿರ ಎಲ್ಲ ಕಲರ್ಸುನೂ ಇದೆ ಯಾವುದಕ್ಕೂ ಬೇಡ ಬೇಕಿದ್ದರೆ ನಾವು ನಿಮ್ಗೆ ಪೋಸ್ಟಲ್ಲಿ ಆದ್ರೂ ಕಳಿಸ್ತೀವಿ ನಿಮಗೆ ಬೇಕಿರೋದು ಹೇಳಿ ನಮಗೆ ಅಂತ ಫೋನ್ ನಂಬರ್ ಎಲ್ಲ ಕೊಟ್ಟಿದ್ದಾರೆ ಗೊತ್ತಾ ಅವರು ನನಗಂತೂ ತುಂಬ ಖುಷ್ಯಾಗ್ಬಿಡ್ತು ಈ ಕಲರಿಗೋಸ್ಕರ ಎಷ್ಟು ಹುಡುಕ್ತಾ ಇದ್ದೆ ಆಮೇಲೆ ನಮಗೆ ಬೇಕಿರೋದು ರೇಟಲ್ಲೇ ಸಿಕ್ತು ಬೇಕಾಗಿರೊ ಕಲರೇ ಸಿಕ್ತು ಆಮೇಲೆ ಕ್ವಾಲಿಟಿಯೂ ಏನು ರಾಜಿ ಇಲ್ಲ ಕ್ವಾಲಿಟಿ ಒಳಗೂ ತುಂಬ ಚೆನ್ನಾಗಿದೆ ಕ್ವಾಲಿಟಿಯೂ ಬೇರೆದಕ್ಕೆಲ್ಲ ಹೋಲಿಸಿದ್ರೆ ಮತ್ತು ನನಗೆ ಮೈಸೂರಲ್ಲಿ ಅಲ್ಲಿ ತಗೊಳೋದೇ ವಾಸಿ ಅನ್ಸುತ್ತೆ ಯವಾಗ್ಲೂ ಅದೇ ಚೆನ್ನಾಗಿರುತ್ತೆ ಅಲ್ಲಿ ಒರಿಜ್ನಲ್ ಇರುತ್ತಲ್ಲ ಅಲ್ಲಿ ರೇಷ್ಮೆ ಸೀರೆ ಹಾಗಾಗಿ ಅಲ್ಲಿಯೇ ತಗೊಬೇಕಂತ ನಾನು ಇವಾಗ ನಿರ್ಧಾರ ಮಾಡಿಬಿಟ್ಟಿದ್ದೀನಿ ತುಂಬ ಚೆನ್ನಾಗಿದೆ